ನಮ್ಮ ಮನೆಯ ಹತ್ತಿರ ಗ್ಯಾಸ್ ಶ್ಟವ್ ಮಾರುವವರು ಯಾವಾಗಲು ಬರ್ತಲೇ ಇರ್ತಾರೆ ನಾನು ಅವರತ್ರ ಒಂದು ಗ್ಯಾಸ್ ಶ್ಟವ್ ತೊಗೊಂಡೆ ಆ ಗ್ಯಾಸ್ ಶ್ಟವ್ ಹಾಗೆ ಇದೆ ಹೀಗೆ ಅಂತ ಹೊಗಳಿ ಹೊಗಳಿ ಕೊಟ್ರು ಏಳು ಸಾವಿರ ಹೇಳಿದರು ನನಗೆ ಎರ್ಡೂವರೆ ಸಾವಿರ ಮತ್ತೆ ಕೊಟ್ಟು ಹೋದರು ಅದು ನಾವೇನೊ ಅಗ್ಗಕ್ಕೆ ತೊಗೊಳ್ತೀವಿ ಆದರೆ ಅದನ್ನು ಉರಿಸುವಾಗ ಉಂಟಲ್ವ ಸ್ವಲ್ಪ ಸಮಯದ ನಂತರ ಯಾವ ಓಲೆಯೂ ಉರಿತಾ ಇರ್ಲಿಲ್ಲ ನಾವು ಅದನ್ನು ಏನು ಮಾಡೊದೀಗ ನಾವು ಸ ಕಡಿಮೆ ಆಸೆಗೆ ಹೋಗಿ ಅಂಗಡಿಯಿಂದ ತರೋದು ಬಿಟ್ಟು ಇವರತ್ರ ತೊಗೊಳ್ತೀವಲ್ವ ಅಂಗಡಿಯಲ್ಲಿ ಆದರೆ ನಾವು ತೊಗೊಂಡ್ರೆ ನಮಗೆ ಅದೊಂದು ಭರವಸೆ ಇರ್ತದೆ ಇಂಥವರನ್ನೆಲ್ಲ ನಂಬಿದರೆ ನಮಗೆ ಲಾಸ್ ಅಲ್ಲದೆ ಬೇರೆ ಏನೂ ಇಲ್ಲ ಏನು ಮಾಡೋದು ಈಗ ನಾನು ಆ ಶ್ಟವ್ ಹಾಗೇ ಇದೆ ಯಾವುದಕ್ಕೂ ಉಪಯೋಗ ಇಲ್ಲ ನಾನೀಗ ಹಳೆ ಶ್ಟವ್ವನ್ನೇ ಪುನಃ ಯೂಸ್ ಮಾಡಲು ಕಾಯ್ತಾ ಇದ್ದೇನೆ ಈಗ ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆಂದ್ರೆ ಅದನ್ನು ಉರಿಸೋಹಾಗಿಲ್ಲ ಇದನ್ನು ಉರಿಸೋಹಾಗಿಲ್ಲ ನನಗೀಗ ಏನು ಮಾಡೋದಂತಯೇ ಗೊತ್ತಾಗ್ತ ಇಲ್ಲ ಅವ್ನನ್ನು ಎಲ್ಲಿಗೆ ನಾನೀಗ ಹುಡುಕಿಕೊಂಡು ಹೋಗಲಿ ನಂದು ಒಬ್ಳದೇ ಅಂತಲ್ಲ ಇಲ್ಲಿ ಕೆಲವರ ಪರಿಸ್ಥಿತಿ ಹಾಗೇ ಆಗಿದೆ ಅವರು ಕೊಡುವಾಗ ಹಾಗೆ ಇದೆ ಹೀಗೆ ಇದೆ ಅಂತ ಹೊಗಳಿ ಕೊಡ್ತಾರೆ ನೋಡಲಿಕ್ಕು ನಮಗೆ ಚೆಂದ ಕಾಣ್ತದೆ ಅದರ ಡಿಝೈನು ಪ್ಲೇಟು ಅದು ಇದು ಎಲ್ಲ ಆದರೆ ನಾವು ಶ್ಟವ್ ಆನ್ ಮಾಡುವಾಗ ಮಾತ್ರ ಆನೇ ಆಗೋದಿಲ್ಲ ಹಾಗೇ ಉರಿತದೆ ಬಟನ್ ಒತ್ತಿದ್ರೆ ಸಾಕು ಅಂತ ಹೇಳ್ತ ನಮಗೆಲ್ಲರಿಗು ಮೋಸ ಮಾಡಿ ಅವ್ನು ಹಾಗೇ ಹೋಗಿದ್ದಾನೆ ಅವ್ನು ಅವರು ಇಲ್ಲಿ ಇದು ದಾರಿಯಲ್ಲಿ ತಂದು ಮಾಲು ಇಳಿಸುವಾಗ ಅದರಲ್ಲಿ ಕೆಲವನ್ನು ಕದ್ದು ತಂದು ಇಲ್ಲಿ ಎಲ್ಲ ಮನೆಗಳಿಗೆ ಮಾರುತ್ತಾರೆ ಆ ಮಾರಿದ ಇದನ್ನು ಅವರಿಗೆ ಕಡಿಮೆ ರೇಟ್ ಆದ್ರೂ ಪರವಾಗಿಲ್ಲ ಕೊಟ್ಟು ಹೋಗ್ತಾರೆ ಅವರಿಗೆ ಏನಾದರೆ ಏನು ನಮಗೆ ಅಲ್ವ ಇವಾಗ ಲಾಸ್ ಇರೋದು ನಾವೀಗ ಏನ್ಮಾಡಲಿ ನೀವೇ ಹೇಳಿ ನೋಡುವ